ಹಲೋ ಹಲೋ ಹೂವಿನ ಅಂಗಡಿಯವರಲ್ವಾ ಹಲೋ ಆಂ ಹಾಂ ನಮಗೆ ನಾಳೆ ಪೂಜೆಯುಂಟು ಮನೆಯಲ್ಲಿ ಹೂವು ಬೇಕಿತ್ತು ಸ್ವಲ್ಪ ಚೆಂಡು ಹೂವು ಉಂಟಾ ಚೆಂಡು ಹೂವು ನನಗೆ ಒಂದು ಹತ್ತು ಮೊಳ ಬೇಕು ಚೆಂಡು ಹೂವು ಮತ್ತು ಮಲ್ಲಿಗೆ ಒಂದು ಅಟ್ಟಿ ಬೇಕು ನನಗೆ ಹಾಂ ಒಂದು ಅಟ್ಟಿ ಮಲ್ಲಿಗೆ ಮತ್ತು ಹತ್ತು ಮೊಳ ಚೆಂಡು ಹೂವು ದುಬಾರಿ ಉಂಟಾ ಹೌದಾ ಅದು ಇದುಂಟಾ ಜಾಜಿ ಉಂಟ ಜಾಜಿ ಹೌದಾ ಮತ್ತು ಆಂ ಅಲ್ಲ ರೇಟು ಆಂ ಕಾಕಡ ಅಂದರೆ ಸ್ವಲ್ಪ ಹಾಗಾದರೆ ಒಂದು ಐದು ಚೆಂಡು ಮಲ್ಲಿಗೆ ಹಾಕಿ ಮತ್ತು ಐದು ಚೆಂಡು ಕಾಕಡ ಇರಲಿ ಅದು ಮಲ್ಲಿಗೆ ರೇಟ್ ಜಾಸ್ತಿ ಉಂಟಲ್ಲ ಐದು ಚೆಂಡು ಸಾಕು ನನಗೆ ಮಲ್ಲಿಗೆ ಆಂ ಅದಂದ್ರೆ ನನಗೆ ಪೂಜೆಯುಂಟು ನಾಳೆ ಮನೆಯಲ್ಲಿ ಹಾಗಾಗಿ ಬೇಕಲ್ಲ ಹೂವು ಅನ್ ಚೆಂಡು ಹೂವು ಹತ್ತು ಮೊಳ ಆಂ ಹತ್ತು ಮೊಳ ಬೇಕು ಹೌದಾ ಒಂದು ಮೊಳಕ್ಕೆ ನಲ್ವತ್ತುಂಟಾ ಈಗ ಅಲ್ಲ ನಾನು ಸ್ವಲ್ಪ ಜಾಸ್ತಿ ತೊಗೊಳ್ತೇನಲ್ಲ ಒಂದು ಕಡಿಮೆ ಮಾಡಿ ಐದು ಐದು ರೂಪಾಯಾದ್ರು ಆಂ ಹಾಂ ಹೌದು ಹೌದು ಆಯ್ತು ಆಯಿತು ಆಂ ನಾಳೆ ಬೆಳಿಗ್ಗೆ ನಾವು ಏಳು ಗಂಟೆಗೆ ಬರ್ತೇವೆ ಏಳು ಗಂಟೆಗೆ ಬೇಕು ನಮಗೆ ಅಂದರೆ ಪೂಜೆ ಬೇಗ ಸ್ಟಾರ್ಟ್ ಆಗ್ತದೆ ಎಂಟು ಗ ಎಂಟು ಗಂಟೆಗೆ ಬರೋದಾ ಆಂ ಹಾಂ ಅದು ಪರವಾಗಿಲ್ಲ ಸ್ವಲ್ಪ ಲೇಟಾದರೆ ನೋಡುವ ಹೇಳ್ತೇವೆ ನಾವು ಆಂ ಆಯ್ತು ಆಯಿತು ಆಯ್ತು ಇಡ್ತೇನೆ ಆಯ್ತು ಇಡ್ತೇನೆ